ಧಾರವಾಡ ಅಂತಕ್ಷಣ ಇಲ್ಲಿ ರುಚಿಕರವಾದ ತಿಂಡಿಗಳು ಬಗ್ಗೆ ಭಾಳ ಮಾತ್ಗಳು ಬರ್ತಾವು ನಮಗೂ ಹಂಗೆ ನಮ್ಗ ಧಾರವಾಡ ಅಂತ ನೆನ್ಪಾದ ತಕ್ಷಣ ನಮ್ಗ್ ನೆನಪು ಬರುದು ಖಾರದ್ ಊಟಗಳು ನಮ್ಕಡೆ ಸಿಹಿ ಊಟಗಳು ಭಾಳ ಕಡಿಮೆ ನಮ್ಗ ಖಡಕ್ ಜ್ವಾಳದ ರೊಟ್ಟಿ ಶೇಂಗ ಚಟ್ನಿ ಆಮೇಲೆ ಕೆಂಪು ಕಾ ಹಸಿ ಮೆನ್ಶಿನ್ಕಾಯಿದ ಚಟ್ನಿ ಆಮೇಲ ಕಟ್ಟಿನ ಸಾರು ಹೋಳ್ಗಿ ಮತ್ತು ಮಿರ್ಚಿ ನಮಗೆ ಭಾಳ ಸೇರುವಂಥ ಆಹಾರಗಳಿವು ಯಾಕಂದ್ರ ನಮ್ಮ ಸೈಡ್ ಮಂದಿಗೆ ಚಪಾತಿ ಅನ್ನುದು ಜಾಸ್ತಿ ಸೇರಂಗಿಲ್ಲ ನಾವು ರೊಟ್ಟಿ ಪ್ರಿಯರು ಅಕಸ್ಮಾತ್ ಮುಂಜಲೆ ಎದ್ಕುಳೆ ನಾವು ಇಡ್ಲಿ ದ್ವಾಸಿಗೆ ಯಾವತ್ತು ನಾವು ಹೋದೋರಲ್ಲ ಅವ್ವ ಆಗಲಿ ನಮ್ಗ ಬಿಸೀದೊಂದು ಎರಡು ಮೂರು ರೊಟ್ಟಿ ಬಡ್ದೆ ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡಿ ಅದ್ರಾಗ ಮೊಸ್ರು ಹಾಕೊಂಡು ತಿಂದ್ಬಿಟ್ವಿ ಅಂದ್ರ ನಾವ ಮಧ್ಯಾಹ್ನ ಮೂರು ಗಂಟೆ ಮಟ ನಾವು ಹೊಳ್ ಒಡಂಗಿಲ್ಲ ಊಟದ ಕಡೆ ಮಧ್ಯಾಹ್ನ ಹಂಗೆ ನಮಗೆ ಒಂದು ಎರಡು ಮೂರು ಬಿಸಿ ರೊಟ್ಟಿ ಸಿಕ್ಕರೆ ಆ ಅದ್ರಂಥ ಆನಂದ ಬ್ಯಾರೆ ಯಾವುದು ಅಲ್ಲ ಆಮೇಲ ನಮ್ಮ ಊಟ್ದಾಗ ನಾವು ಎಲ್ಲಾ ಊಟದಾಗ್ನು ನಾವು ಜಾಸ್ತಿ ಉಳ್ಳಾಗಡ್ಡಿ ಮತ್ತು ಹಸಿ ಮೆನ್ಶಿನ್ಕಾಯ್ನ ತಿನ್ನುವಂಥ ರೂಢ ನಮ್ಗ ಇರ್ತದ ನಮ್ಗ ಬೆಳಗ್ಗೆ ನಾಷ್ಟಾಕ್ಕಿಂತ ರೊಟ್ಟಿ ಸಿಕ್ರ ನಮ್ಗ್ ಆಗು ಖುಷಿನ ಬೇರೆ ಮಧ್ಯಾಹ್ನ ರೊಟ್ಟಿ ಸಿಕ್ತಂದ್ರ ಇನ್ನ ಛಲೋ ನಮಗೆ ಆಮೇಲೆ ಸಂಜೆ ಮುಂದೆ ನಾಲ್ಕು ಗಂಟೆ ನಾಲ್ಕುವರೆ ಐದು ಗಂಟೆ ಆತಂದ್ರ ನಮ್ಮಲ್ಲಿ ಒಂದು ಚುಮ್ಮರಿ ಇದು ಅಂದರೆ ಚುಮ್ಮರಿ ಅಂದ್ರ ನಮ್ಮ ನಿಮ್ಮ ಸೈಡ್ ಏನಂತರ ಆ ಸೈಡ್ ಮಂಡಕ್ಕಿ ಅಂತಾರ ಆ ಮಂಡಕ್ಕಿದು ನಾವು ಏನು ಮಾಡ್ತೀವಂದ್ರ ಗಿರ್ಮಿಟ್ ಅಂತ್ಹೇಳಿ ಮಾಡ್ತೀವಿ ಆ ಗಿರ್ಮಿಟ್ ಜೊತೆ ನಾವು ಉಳ್ಳಾಗಡ್ಡಿ ಶೇಂಗಾ ಆಮೇಲೆ ಹಸಿ ಮೆನ್ಶಿನ್ಕಾಯನ್ನ ಹಾಕ್ಕೊಂಡು ಅದ್ರ್ ಜೊತೆ ಒಂದು ಎರಡು ಮಿರ್ಚಿ ಮಿರ್ಚಿ ಅಂತ ಹೇಳ್ದ್ರ ಮಿರ್ಚಿ ಬಜ್ಜಿ ಅಂತೀವಿ ನಾವು ಆ ಮಿರ್ಚಿ ಬಜ್ಜಿ ಇತ್ತಂದ್ರ ಹಾ ಅದು ಸ್ವರ್ಗಕ್ಕ ಕೈ ಹಾಕ್ದಂಗ ಅಷ್ಟು ನಮ್ಗೆ ಮನ್ಸಿಗೆ ಭಾಳ ರುಚಿ ಆಗುವಂತಹ ನಾಷ್ಟ ಅದು ನಾವು ಸಂಜೆ ಮುಂದೆ ತಿನ್ನುವಂಥದ್ದು ಅದಾದ್ಮೇಲೆ ನಮ್ಮ ಧಾರವಾಡ ಇದ್ರಾಗ ಐತಲ್ಲ ನಮ್ಗ್ ಸಾಯಂಕಾಲ ನಮ್ಗ್ ಸೇರುದಂತ ಹೇಳ್ದ್ರ ಖಾಂದ ಬಜ್ಜಿ ಕಾಂದ ಬಜ್ಜಿ ಅಂತ ಹೇಳ್ದ್ರ ಉಳ್ಳಾಗಡ್ಡಿ ಬಜ್ಜಿ ಅಂತ ಹೇಳ್ತಾರ ಅದಕ್ಕೆ ಅದು ಮತ್ತೆ ಗಟ್ಟಿ ಚಟ್ನಿ ಇತ್ತಂದರೆ ಆ ಒಂದು ಇದರದ್ದು ರುಚಿನ ಬ್ಯಾರೆ ಆಮೇಲೆ ನಮ್ಗೆ ಜಾಸ್ತಿ ನಮ್ಮ ಸೈಡು ಏನಾಗತ್ತೆ ಅಂತ ಹೇಳಿದ್ರೆ ಈ ಒಂದು ಉಪ್ಪಿನ್ಕಾಯ್ಗಳು ಮಾವಿನ್ಕಾಯಿ ಉಪ್ಪಿನ್ಕಾಯಿ ಅಂತ ಹೇಳಿದ್ರ ನಮಗೆ ಭಾರಿ ರುಚಿ ನಮ್ಗೆ ಆಮೇಲೆ ಗುರೇಳ್ಳ ಚಟ್ನಿ ಗುರೇಳ್ ಚಟ್ನಿನ ನಾವು ಬಹಳ ಪ್ರೀತಿ ಮಾಡ್ತೀವಿ ಮತ್ತು ನಮ್ಗ ಸಂಕ್ರಮಣ ಇದ್ದಾಗ ನಮ್ಮ ಅಡ್ಗಿಯನ್ನ ಅಕಸ್ಮಾತು ಯಾರರ ಬಂದು ಊಟ ಮಾಡಿದರೆ ಅವರು ಸ್ವರ್ಗಕ್ಕೆ ಕೈ ಇಟ್ಟಂಗ ಆಕ್ಕತಿ ಅಷ್ಟು ಒಂದು ಅದ್ಭುತವಾದ ಅಡಿಗೆಗಳು ನಮ್ಮಲ್ಲಿ ಮಾಡ್ತರೆ ನಮ್ಮ ಒಂದು ಸಂಕ್ರಮಣಕ್ಕ ಒಂದು ಎಳ್ಳು ಜ್ವಾಳದ್ ರೊಟ್ಟಿ ಆಮೇಲೆ ನಮ್ಮ ಏನದು ಸಜ್ಜಿ ರೊಟ್ಟಿ ಆದ್ರ ಜೊತೆ ಐತಲ್ಲ ಮಸ್ರನ್ನ ಆಮೇಲೆ ಬದನಿಕಾಯಿ ಪಲ್ಯ ಐದು ಥರದ ಧಾನ್ಯಗಳು ಐದು ಥರದ್ ಕಾಯಿ ಪಲ್ಯಗಳ್ನ ಹಾಕಿ ಒಂದು ಪಲ್ಯನ ಮಾಡ್ತಾರೆ ಅದ ನಮ್ಮ ಅದ್ಭುತವಾದಂಥ ಒಂದು ಅಡಿಗೆ ಇರ್ತೈತಿ ನಮ್ಗೆ ನಾ ಈ ಪೂರ ಇಷ್ಟೆಲ್ಲ ಒಂದು ಭಾರತವನ್ನ ಅಡ್ಯಾಡಿದ್ದರೂ ಕೂಡ ನನಗೆ ನನ್ನ ಧಾರವಾಡ ನನ್ನ ಧಾರವಾಡದ ಅಡಿಗೆ ಅದನ್ನ ಮೀರ್ಸುವಂಥ ಒಂದು ರುಚಿ ನನಗಿನ್ನು ಎಲ್ಲೂ ಸಿಕ್ಕಿಲ್ಲ ಅದಕ್ಕೆ ನಾನು ನನಗೆ ಧಾರವಾಡ ಧಾರವಾಡದ ತಿಂಡಿಗಳಂದರೆ ನನ್ಗ ಭಾಳ ಸೇರ್ತವ ಧನ್ಯವಾದ